ಇದ್ರು ದ ಇದು ಕಸೂತಿ ಅಂದರೆ ನಾವು ಉಲ್ಲಾಣ ತಗೋಂಬರ್ತೀವ್ ಉಲ್ಲಾಣ ತಗೋಬಂದು ಬಾಗಿಲ್ ತೋರಣ ಆಮೇಲೇ ಇದೂ ಶಾಲು ಏನನ್ನು ಇಷ್ಟವಾದವು ಹಾಕ್ತೀವಿ ಅದಕ್ಕೆ ಕಾಂಬಿನೇಷನ್ನು ಕಸ್ನಾಸು ನಸು ನಸಿ ಕಲ್ಲರ್ ಇದ್ರೆ ಅದಕ್ಕೆ ಬಾದಾಮಿ ಕಲ್ಲರ್ ಬಾದಾಮಿ ಕಲ್ಲರ್ ಸೇರಿಸ್ತೀವಿ ಆಮೇಲೇ ಕೆಂಪುದು ಇದ್ರೇ ಅದಕ್ಕೆ ಸರಿಯಾದ ಹಸ್ರು ಕಲೆಯಿಂದು ಕರಿ ನೀಲಿ ಇಲ್ಲ ಕ ಅಸು ಕರಿ ಹಸುರು ಅವೆಲ್ಲ ಸೇರಿಸಿ ನಾವು ಕಲ್ಲರ್ ಹಾಕಿ ಇದನ್ ಮಾಡ್ತೀವಿ ಮೇಲತ್ತು ಕಲಿಯೋಕ್ ಬರ್ತಾರೆ ಕಲಿಯೋಕ್ ಬಂದೋರಿಗೆ ಒಂದೊಂದು ಸಲ ಕೆಡಿಸ್ತಿರ್ತಾರ ಒನ್ನೊಂದು ಸಲ ಬರೋದಿಲ್ಲ ಪದೇ ಪದೇ ಪದೇ ಅವರು ಕಲಿಸ್ತೀವಿ ಒಂದು ಸಲ ಕಲಿಸ್ತೀವ್ ಬರೋಲ್ಲಾ ಇನ್ನೊಂದುಸಲ ಕಲಿಸ್ತೀವ್ ಬರೋಲ್ಲಾ ನಾಲ್ಕು ನಾಲ್ಕು ಸಲ ಐದನೇ ಸಲಕ್ಕೆ ಕಲಿಸ್ತೀವಿ ಆಮೇಲೆ ಅವರು ಕಲೀತಾರೆ ಕಲಿಯೋಕ್ ಬರ್ಲಿದ್ರು ಕೂಡ ಒತ್ತಾಯ ಮಾಡಿ ಅವರಿಗೆ ನಾವೂ ಇದೂ ಉಲ್ಲಣ್ ಹಾಕದು ಕಲಿಸ್ತೀವಿ ಮೇಲೆ ಹತ್ತಿ ಇನ್ನು ಒಂದು ಏನು ಅಂದ್ರೆ ಅವ್ರು ಕಲಿತ್ಮೇಲೆ ನಾವು ಅದಕ್ಕೊಂದು ಇದು ಅಂತಂದು ಮತ್ತು ತೋರಣ ಹಾಕದು ಕಲಿಸ್ತೀವಿ ಅದಕ್ಕಾ ಇಂಥ ಕಲ್ಲರ್ಗೆ ಇಂಥ ಬಣ್ಣ ಹಾಕ್ಬೇಕು ಇಂಥ ಕಲ್ಲರ್ಗೆ ಇಂಥ ಉಲ್ಲಣ ಸೇರಿಸ್ಬೇಕು ಇಂಥ ಕಲ್ಲರ್ಗೆ ಇಂಥದು ಹಾಕ್ಬಕ್ ಅಂತ ಹೇಳ್ಕೊಡ್ತೀವಿ ಮತ್ತು ತೋರಣ ಹಾಕ್ತಾರಾ ತೋರ್ಣಕ್ಕೆ ಮೂರು ನಾಲ್ಕು ಕಲ್ಲರ್ ಆಕ್ತಾರಾ ಒಂದು ಹಸುರ್ದು ಒಂದು ಬಿಳೀದು ಒಂದು ಅರ್ಶಿಣ ಬಣ್ಣ ಒಂದು ಹಳದಿ ಬಣ್ಣ ಆಮೇಲೆ ಒಂದು ಇದು ಗಿಳಿ ಕಲ್ಲರ್ ಒಂದು ಬಾದಾಮಿ ಕಲ್ಲರ್ ಆಮೇಲೇ ಒಂದು ಕರೀದು ಈ ಥರ ಎಲ್ಲ ಹಾಕಿ ಹಾಕಿ ನಾವು ಬಣ್ಣಗಳ್ ಸೇರಿಸಿ ಬಾಗ್ಲು ತೋರಣ ಹಾಕ್ತೀವಿ ಆಮೇಲೆ ಶ್ಯಾಲಂತ ಹಾಕ್ತೀವಿ ಆ ಸ್ಯಾಲು ಕೂಡ ಹಾಕೋ ಹೊತ್ನಾಗ ಮತ್ತು ಕೆಡಿಸ್ತಿರ್ತಾರೆ ಆದ್ರುನು ಅವ್ರನ್ನು ಕುಂದುರ್ಸ್ಕೊಂಡು ನಾವು ಭೇಷ್ ಒಂದಿಷ್ಟು ಅವರಿಗೇ ಮನವೊಲಿಸಿ ಕಲಿಸ್ತೀವಿ ಒಂದೊಂದು ಸರಿಯಾಗ್ ಬರೋದಿಲ್ಲ ಆದರೂ ಕೂಡ ನಾವು ಈ ಕಲ್ಲರ್ ಈ ಕಲ್ಲರ್ ಸೇರಿಸಿ ರೀ ಅಂತಂದು ಹೇಳಿ ನಾವು ಅವರಿಗೇ ಕಸೂತಿ ಇದು ಉಲ್ಲಾಣ್ ಹಾಕೋದು ಕೂಡ ಹೇಳ್ಕೊಡ್ತೀವಿ ಆಮೇಲೆ ಉಲ್ಲ ಉಲ್ಲಾಣ್ ಹಾಕದ್ರ್ ಜೊತೆಗೆ ಜಡೆಗಳಿಗ್ ಹಾಕೋ ಒಂದು ರಿಂಗ್ ಕೂಡ ಹಾಕ್ತಾರಾ ಅವುನ್ನ ಕೂಡ ಕಲಿಸ್ತೀವಿ ಜಡೆಗಳಿಗ್ ಹಾಕಾಕ ಆಮೇಲೇ ಇವೂ ತಟ್ಟೀಗೆ ಮುಚ್ಕ್ಯಂದು ಹೋಗಾಕ ದೇವರಿಗೆ ನೈವೇದ್ಯ ಗಿವೇದ್ಯ ಎಡೆ ಕೊಡೋಕ್ ಹೋಗ್ತೀವಲ್ಲ ಅಂತ ಕೂಡ ಹಾಕ್ತೀವಿ ಅಂತ ಕೂಡ ಕಲಿಸ್ತೀವಿ ಸಾಧ್ಯ ಆದಷ್ಟು ಮಟ್ಟಿಗೆ ಪ್ರಯತ್ನ ಮಾಡ್ತೀವಿ ಪ್ರಯತ್ನ ಮಾಡಿಸಿ ಕಲಿಸ್ತೀವಿ ಆದರೂ ಕಲಿತಾರೆ ಅಷ್ಟೇನೂ ಇದು ಮಾಡೋದಿಲ್ಲ ಒಂದುಸಲ ಕೆಡಿಸಿದ್ರು ಒಂದುಸಲ ಅಡ್ಜೆಸ್ಟ್ ಮಾಡ್ಕೊಂಡು ಮಾಡ್ಕೊಂಡು ಹೋಕಾರ ಅಷ್ಟು ಬಿಟ್ಟರೆ ಇನ್ನು ಇಷ್ಟೇ